ನನಗೆ ಚಂದ್ರಯಾನ ತ್ರೀಯ ಬಗ್ಗೆ ತುಂಬ ಆಸಕ್ತಿಕರ ವಿಚಾರವಾಗಿ ನನಗೆ ಅನ್ನಿಸಿದೆ ಅದು ಭಾರತ ದೇಶ ಅತ್ಯಂತ ಒಂದು ಉನ್ನತ ಮಟ್ಟಕ್ಕೆ ಇದೊಂದು ಸಾಧನೆ ಅಂತನೇ ಹೇಳ್ಬೊದು ಚಂದ್ರಯಾನ ತ್ರೀಯನ್ನು ಚಂದ್ರನ ಮೇಲೆ ಒಂದು ರೋವರನ್ನು ಕಳಿಸುವ ಮುಖಾಂತರ ಚಂದ್ರನಲ್ಲಿ ಒಂದು ನಡೆಯುವಂಥ ಕಾರ್ಯಗಳನ್ನು ತಿಳಿದುಕೊಳ್ಳುವ ಮುಖಾಂತರ ಇದೊಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದರ ಉದ್ ಇದು ಉದ್ದೇಶವು ಸಾಕಷ್ಟು ದೇಶಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಮಾರ್ಗ ಆಗಿರ್ಬೋದು ಮತ್ತು ದೇಶಕ್ಕೆ ಹೆಚ್ಚಿನವಾದಂತಹ ಒಂದು ಆಸಕ್ತಿಕರ ವಿಚಾರಗಳನ್ನ ತಿಳಿಸುವ ಮುಖಾಂತರ ಚಂದ್ರನ ಮೇಲೆ ಸುರಕ್ಷಿತವಾದ ಒಂದು ವ್ಯವಸ್ಥೆಯನ್ನು ತಿಳಿದುಕೊಳ್ಳುವ ಮುಖಾಂತರ ಇದನ್ನ ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಇದು ನನಗೆ ಹೆಚ್ಚಿನ ಆಸಕ್ತಿಕರವಾದ ಒಂದು ವಿಚಾರ ಅಂತ ಹೇಳ್ಬೌದು